ಹಲೋ ಮ್ಯಾಮ್ ಮ್ಯಾಮ್ ಇದು ನನಗೆ ಬಾಬ್ ಬವರ್ ಕಟಿಂಗ್ ಮಾಡಬೇಕಿತ್ತು ಕಟಿಂಗ್ ಮಾಡಿಸಬೇಕಿತ್ತು ಅದಕ್ಕೇ ಯಾವಾಗ ಬರಬೇಕಂತ ಕೆಳೊಕ್ಕೆ ನಿಮ್ಮದೆ ಕ್ಲಿನಿಕ್ ಅಲ್ವ ಇದು ಅದೇ ಪಾರ್ಲರಿಗೆ ಬರಬೇಕಿತ್ತು ನನ್ನ ಫ್ರೆಂಡಿಗೆ ಕೇಳ್ಕೊ ಬಂದಿದ್ದು ಅದಕ್ಕೆ ಪೋ ಅವ್ರು ಅವ್ನು ಅವರ ನಂಬರ್ ಕೊಟ್ಟ ನನಗೆ ಅಲ್ಹೋಗಿ ಮಾಡ್ತಾರಂತ ಅದಕ್ಕೆ ನಿಮಗೆ ಫ ಕಾಲ್ ಮಾಡಿದ್ದೆ ಫೇಶ್ವಲ್ಲು ಬೇಕು ಅದಕ್ಕೆ ಬರ್ಬೇ ಯಾವಾಗ ಫ್ರೀ ಇರ್ತೀರ ನಾನು ಬರ್ತೀನಿ ಅದೆ ಯಾವಾಗಂತ ನಿಮ್ಮ ಇದು ಹೇಳಿದ್ರೆ ನಾ ಅವಾಗ ಬರೋಕ್ಕೆ ಇವತ್ತಿಲ್ಲ ನಾನಲ್ಲಿ ಮೈಸ ನಾನು ಮೈಸೂರಲ್ಲಿ ಇಲ್ಲ ಅದಕ್ಕೆ ನಾಳೆ ಬರ್ತೀನಂತ

ಎಫೆಕ್ಟ್ ಆಗೋಲ್ಲ ಅಲ್ವ ಅದು ಫೇಶ್ವಲ್ ಮಾಡ್ರೆ ಎಫೆಕ್ಟ್ ಆಗೋಲ್ಲ ಅಲ್ವಾ ಫೇಶ್ವಲ್ ಮಾಡ್ರೆ ಹೊ ಹಾಂ ಇದು ದುಡ್ಡು ಎಷ್ಟು ಮೇಡಮ್ ಹೊ ಮ್ಯಾಮ್ ಏನೂ ಆಫರ್ ಇಲ್ಲ ಹೇಗೆ ಇಲ್ಲಾ

ಟೈಮಿಂಗ್ಸ್ ಹೇಳ್ಬಿಡಿ ನಾವು ಬರ್ತೀನಿ ನಾವು ಒಂದು ಮೂರು ಜನ ಇದ್ದೀವಿ ಮೂರು ಜನ ಇಂದ ಎಷ್ಟು ತೊಗೋತೀರ ಕಡಿಮೆ ಮಾಡಿಕೊಳ್ಳಿ ಅದೆ ಸ್ವಲ್ಪ ಮದ್ವೆಗೆ ಹೋಗ್ಬೇಕಿತ್ತು ಅದಕ್ಕೆ ಮೂರು ಜನ ಇದ್ದೀವಿ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ಹಾಂ ಅದೆ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೇ ಚೆನ್ನಾಗಿರ್ತದೆ ಅಂತ ಹಾಂ ಆಯಿತು ಟೈಮ್ ಹೇಳ್ಬಿಡಿ ಮ್ಯಾಮ್ ಹಾಂ ಆಯಿತು ಮ್ಯಾಮ್ ನಾಳೆ ಇಲ್ಲಾ ನಾಳೆ ಬರಬೇಕ ಇಲ್ಲ ನಾಳೆ ಇಲ್ಲ ನಾಳೆ ಬರಬೇಕೊ ಆಯ್ತು ಮ್ಯಾಮ್ ಆಯಿತು ಟ್ಯಾಂಕ್ಸ್ ಮ್ಯಾಮ್